ಅಡುಗೆ ಮಾಡುವಾಗ ಅವಘಡ ಅಂದರೆ ತೊಂದರೆ ಅಂದರೆ ತುಂಬ ಆಗುತ್ತೆ ಅದರೀಗ ನಾವು ಹೇಳಬೇಕಾದ್ರೆ ಈಗ ಒಂದು ಫಸ್ಟಿಗೆ ಹೇಳಬೇಕಾದ್ರೆ ಒಂದು ತರಕಾರಿ ನಾವು ಅಡುಗೆಗೆ ಮೇಯ್ನ್ ಬೇಕಾಗಿರೋದೇ ತರಕಾರಿ ಅದು ತರಕಾರಿ ಕಟ್ ಮಾಡುವಾಗಲೇ ನಮಗೆ ಹೆಚ್ಚಾಗಿ ತಾಗುವುದು ಅಂದರೆ ತರಕಾರಿ ಕಟ್ ಮಾಡುವಾಗ ತರಕಾರಿ ಸಿಪ್ಪೆ ತೆಗೆಯುವಾಗ ಹೀಗೆ ಇಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಾಗಿ ತಾಗುತ್ತೆ ಅಂದರೆ ತರಕಾರಿ ಕಟ್ ಮಾಡುವಾಗ ಅದು ಬಿಸತ್ತಿ ಬೆ ಬಿಸತ್ತಿ ತಾಗುತ್ತೆ ಅಂದರೆ ಅದು ರಕ್ತ ಬರುತ್ತೆ ಆಗ ನಮಗೆ ಒಂದು ನಿಮಿಷ ನಮಗೆ ಎಂತ ಮಾಡುವುದಂತ ಗೊತ್ತಾಗಿ ನೀರಿನಲ್ಲಿ ತೊಳಿಯುವುದಾ ಅಲ್ಲ ಬಟ್ಟೆ ಕಟ್ಟುವುದಾ ಅಂದರೆ ಫುಲ್ ಬ್ಲ್ಯಾಂಕಾಗಿ ಹೋಗ್ತೇವೆಂದರೆ ನನಗೆ ಏನು ಮಾಡಬೇಕಂತ ಗೊತ್ತಾಗಿ ತಾಗಿದ್ದು ಇಷ್ಟು ಸ್ವಲ್ಪ ಗಾಯ ಆದರು ನಮಗೆ ತುಂಬ ಆತಂಕ ಆಗುತ್ತೆ ಎಂತ ಮಾಡುವುದು ಅಯ್ಯೋ ಕೈಗೆಂತಾದರೂ ಆಗ್ತದಾ ಇದರಿಂದ ಇನ್ಸ್ಪೆಕ್ಷನ್ ಆಗ್ತಾ ಹೀಗೆ ತುಂಬ ಆಗ್ತದಂದ್ರೆ ಅಲರ್ಜಿ ಆಗ್ತದೆ ಹೀಗೆಲ್ಲ ಆದ್ದರಿಂದ ನಾವು ಹೇಗಿರಬೇಕಂದ್ರೆ ಲೈಕ್ಸ್ ಎರಡು ಥರ ತೊಗೊಳ್ಬೇಕು ಅಂದರೆ ಕೆಲವೊಮ್ಮೆ ಹೇಗಂದ್ರೆ ಕೆಲವರು ಅಯ್ಯೋ ಗಾಯ ಆಯಿತು ಅಯ್ಯೋ ನನ್ನ ಕೈ ಇನ್ನು ಸರಿ ಆಗುತ್ತಾ ಇಲ್ವ ನನ್ನ ಗಾಯ ಇನ್ನೂ ದೊಡ್ಡದಾಗುತ್ತಾ ನನಗೆ ಇನ್ನೂ ಈ ಕೈಲಿ ಊಟ ಮಾಡಲಿಕ್ಕಾಗುತ್ತಾ ಕೆಲಸ ಮಾಡಲಿಕ್ಕಾಗುತ್ತಾ ಹೀಗೆ ಅಂದ್ಕೊಳ್ಳೋರು ಒಂದು ರೀತಿ ಇದೆ ಇನ್ನು ನೋಡಿ ಅದು ನಾವು ರಿಯಾಕ್ಟ್ ಮಾಡಬೇಕಾದ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ರಿಯಾಕ್ಟ್ ಮಾಡೋಲ್ವೇ ಹಾ ಇಷ್ಟು ಸಣ್ಣ ಗಾಯನ ಪರ್ವಾಗಲ್ಲ ಏನಾಗಲ್ಲ ಏ ಇದು ಏನು ಮಾಮೂಲಿ ಒಂದು ಗಾಯ ಅಲ್ಲ ಲೈಕ್ ಈ ಥರ ನಾವು ಅದನ್ನು ಪಾಸಿಟಿವಾಗಿ ತೊಗೊಳ್ಬೇಕು ನೆಗೆಟಿವಾಗಿ ತಗೊಳ್ಬಾರ್ದು ಅಂದರೆ ನೆಗೆಟಿವಾಗಿ ತೊಗೊಳ್ಳೋದಂದ್ರೆ ಕೆಲವೊಮ್ಮೆ ನಮಗೆ ರಕ್ತ ನೋಡಿದಾಗಲೇ ತಲೆ ಸುತ್ತಲಿಕ್ಕೆ ಬರುತ್ತದೆ ಆಗ ನಾವು ಫಸ್ಟು ಏನು ಮಾಡಬೇಕಂದ್ರೆ ಒಂದು ಬಟ್ಟೆಯಲ್ಲಿ ಕೈಯ್ಯನ್ನ ಗಟ್ಟಿ ಒತ್ತಿ ಹಿಡಿಬೇಕು ಒತ್ತಿ ಹಿಡಿದಾದ್ಮೇಲೆ ಅದೊಂದು ಸ್ವಲ್ಪ ಬ್ಲಡ್ ಸಹ ಹೊರಗೆ ಬರುವುದು ನಿಲ್ತದಲ್ಲ ಆಮೇಲೆ ಅದಕ್ಕೆ ಅರಶಿಣ ಹಾಕಿ ಇಲ್ಲಾದ್ರೆ ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಹಚ್ಚಬೇಕು ಹೀಗೆ ಅಡುಗೆ ಮನೆಯಲ್ಲಿ ಗಾಯ ಆಗುವುದು ಅದೊಂದು ಕಾಮನ್ ಅಂದರೆ ಈಗ ಕಟ್ಟಿಗೆಯಲ್ಲಿ ಅಡುಗೆ ಮಾಡುವುದಾದ್ರೆ ಅದು ಬೆಂಕಿಯನ್ನು ಒಳಗೆ ಮಾಡುವಾಗ ಆಗ ಕೈಗೆ ಸಹ ತಾಗ್ತದೆ ಇಲ್ಲದಿದ್ದರೆ ಅಡುಗೆ ಮನೆಯಲ್ಲಿ ನಾವೊಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟರೆ ಅದನ್ನು ಒಮ್ಮೆ ನಾವು ಕೆಳಗಿಡಬೇಕಂತ ಹೋದಾಗ ನಮಗ ಫಾಸ್ ಪಕ್ಕ ನಮಗೆ ನೆನಪಾಗುವುದಿಲ್ಲ ಬಟ್ಟೆ ಹಿಡ್ಕೊಂಡು ಕೆಳಗೆ ಇಡ್ಬೇಕಂತ ನಾವು ಡೈರೆಕ್ಟ್ ಕೈಯ್ಯಿಂದಲೇ ಇಳಿಸ್ಲಿಕ್ಕೆ ಹೋಗ್ತೇವೆ ಆಗ ಕೈಗೆ ಸುಡ್ತದೆ ಹೀಗೆ ತುಂಬ ಆಗುತ್ತೆ ಅಡುಗೆ ಮನೆಯಲ್ಲಿ ನಾವು ಸ್ವಲ್ಪ ಅಡುಗೆ ಮನೆಯಲ್ಲಿರುವಾಗ ಜಾಗ್ರತೆ ವಹಿಸಬೇಕು